ಹಲೋ ಸರ್ ನಾನು ನಿಮ್ಮ ಕ್ಯಾಬಿಗೆ ಕರೆ ಮಾಡಿದ್ದೆ ಆದರೆ ನೀವು ನಮ್ಮ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅದಕ್ಕೆ ನಾನು ಸದಾಶಿವ ನಗರದಿಂದ ಕಾರ್ಟೆಕ್ಸಿಗೆ ಬಂದಿದ್ದೇನೆ ಈಗ ನೀವು ಬಂದು ನನ್ನ ಕಾರ್ಟೆಕ್ಸಲ್ಲಿ ಕರಕೊಂಡು ಸಿದ್ಧಗಂಗಾ ಮಠದವರೆಗೂ ಬಿಡಬೇಕು